ನಮಗೆ ಹೊರ ದೇಶಕ್ಕೆ ಹೋಗುವ ಅವಕಾಶ ಒದಗಿದರೆ ನಾವು ಹೋಗಬೇಕು ಅನಿಸುತ್ತದೆ ನನಗೆ ಬ್ಯಾಂಕಾಕ್ಗೆ ಹೋಗ್ಬೇಕಂತೆ ತುಂಬ ಆಸೆ ಇದೆ ಏಕೆಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಆದರೆ ಅಲ್ಲಿ ಹೋದರೆ ಕೆಲಸ ಮಾಡುವುದಕ್ಕೆಹೋದರೆ ಅಲ್ಲಿ ನಮಗೆ ಸ ವಾತಾವರಣ ಸೆಟ್ಟಾಗಬೇಕಲ್ಲ ಮತ್ತು ಅಲ್ಲಿ ತುಂಬ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ಕೆಲಸ ಮಾಡಿದರೆ ಅಲ್ಲಿ ನಮಗೆ ಹೋದವರಿಗೆ ವಾತಾವರಣ ಮತ್ತು ಊಟ ತಿನ್ನಲಿಕ್ಕೆ ಊಟ ಅದೂ ಸೆಟ್ಟಾಗಬೇಕಲ್ವ ಅದಕ್ಕೇ ಹೋಗೋದಕ್ಕೆ ನನ್ಗೆ ತುಂಬ ಇಷ್ಟ ಆದ್ರೂ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾವು ಹೋಗ್ತಿವಿ